ಹಾಂ ಹಲೋ ನಮಸ್ಕಾರ ಸರ್ ಹೌದು ರೀ ನಾವು ಮಂಜುಳ ಮಾತಾಡ್ತಿದ್ದೀವಿ ಸರ್ ಏನಾಗೆದರೀ ಬೆಳಗ್ಗೆ ಕರೆಕ್ಟಾಗಿ ಇದ್ದದ್ದ ಸರ್ ಏನೂ ಆಗಿರಲಿಲ್ಲ ಅವ್ನಿಗೆ ಸರ್ ಹಾಗಿದ್ರೆ ನೀವು ಮುಂಜಾನೆಯೇ ಹೇಳಬೇಕಾಗಿತ್ತು ಸರ್ ನಾ ಅವಾಗೆ ಬಂದು ಕರ್ಕೊಂಡು ಹೋಗ್ತಿದ್ದೆಯಲ್ಲ ಅವ್ನಿಗೆ ಇಷ್ಟು ಹೊತ್ತು ಯಾಕೆ ಇಟ್ಕೊಂಡ್ರಿ ನೀವು ನಾನೇ ಬಿಡ್ಲಾಕ ಬಂದಿದ್ದೆ ಸರ್ ಸ್ಕೂಲಿಗೆ ಅವಾಗ ಕರೆಕ್ಟಾಗಿದ್ದ ಏನೂ ಅನಿಸಿಲ್ಲ ಅವ್ನಿಗೆ ತಲೆನೋವು ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಸರ್ ಅವ ಹೋಮ್ವರ್ಕ್ ಮಾಡಿಲ್ಲ ಅನ್ಲತ್ತಿದ್ದ ಅದಿಕ್ಕೆನು ನೀವು ಅಂಜಿಕೆ ಹಾಕಿರೇನು ಅವ್ನಿಗೆ ಹಂಗೆ ರೀ ಅದೇ ರೀ ಸರ್ ನಾ ಮುಂಜಾನೆ ಬಿಟ್ಟಾಗೆಲ್ಲ ಚಲೋನೆ ಇದ್ದನಲ್ಲ ಸೊ ಅದಕ್ಕೆ ಹೋಮ್ವರ್ಕ್ ಮಾಡಿಲ್ಲ ಅನ್ಲತ್ತಿದನು ಅವ ಅದಕ್ಕೆ ಈಗಿನ್ನು ಏನಾರು ಯಾರೋ ಟೀಚರ್ಸ್ ನೀವು ಅನ್ಸ ಹೋದ್ರೆ ಮೆಬಿ ಫಸ್ಟ್ ಪಿರೇಡ್ ಸೆಕೆಂಡ್ ಪಿರೇಡ್ ಇದ್ದಿರೋ ಯಾರಾರು ಟೀಚರ್ಸ್ ಅಂಜಿಸಿರ್ಬೇಕು ಅವ್ನಿಗೆ ಅಂತ ಹೌದು ರೀ ಸರ್

ಸರ್ ನಾ ಸ್ವಲ್ಪ ದೂರ ಇದ್ದೆ ಬರ್ಲಕ್ಕ ಲೇಟ್ ಇತ್ತದ ಒಂದು ಸ್ವಲ್ಪ ಜೋಪಾನ ಮಾಡಿರಿ ಸರ್ ನಾ ಬರ್ತೆ ಅದೇ ರೀ ಸರ್ ಸ್ವಲ್ಪ ಕೆಲಸ ಅಂತಂದು ಹೊರಗೆ ಬಂದಿದ್ದೀರಿ ಸರ್ ನಂಗೆ ಬರ್ಲಕ್ಕ ಒಂದು ಅರ್ಧ ತಾಸು ಆಗ್ಬೋದು ಒಂದು ಸ್ವಲ್ಪ ಅವ್ನಿಗೆ ಕೇರ್ ಮಾಡಿರಿ ನಾ ಬರ್ತೇಯ ತನಕ ಅವ್ರು ಇಲ್ಲ ಸರ್ ಅವರು ಹೊರಗೆ ಕೆಲ್ಸಕ್ಕೆ ಹೋಗ್ಯಾರ ಡ್ಯೂಟಿ ಹೋಗ್ಯಾರ ಅವ್ರು ಬರ್ಲಕ್ಕ ಲೇಟ್ ಆಯ್ತದೆ ಸಾಯಂಕಲನೆ ಬರ್ತಾರೆ ನಾನೇ ಬರ್ತೇವೆ ಒಂದು ಥರ್ಟಿ ಮಿನಿಟ್ಸ್ನಾಗೆ ಬರ್ತೇವೆ ಸರ್ ಏತಕ ಅವ್ನಿಗೆ ಯಾರೂ ಏನೂ ಅನ್ಲಕ ಹೋಗಬೇಡ್ರಿ ಒಂದು ಸ್ವಲ್ಪ ರೆಸ್ಟ್ರೂಮ್ನಾಗೆ ಇರು ರೆಸ್ಟ್ ಮಾಡಂತ ಹೇಳಿರಿ ಅವ್ನಿಗೆ ನಾ ಬರ್ತೆ ಸರ್ ಇವಾಗ ಏನರ ಮಾತಾಡ್ಸ್ಲಕ್ಕ ಆಯ್ತದಾ ಅವ ಇಲ್ಲನ ಸರ್ ಹೇಗಾನ ಅಳ್ಲತ್ತಾನೇನು ಹೌದು ರೀ ಹಾಂ ರೀ ಸರ್ ಓಕೆ ಸರ್ ನಾ ಲೆಟ್ರು ಬರ್ದು ಕೊಡ್ತೆನೆ ರೀ ಈಗ ಬರ್ತೆ ಒಂದು ಥರ್ಟಿ ಮಿನಿಟ್ ಇರಿ ಸರ್ ವೆಯ್ಟ್ ಮಾಡಿರಿ ಹಾಂ ಹಾಂ ರೀ ಓಕೆ ಸರ್ ಹಾಂ ರೀ ಸರ್ ತ್ಯಾಂಕ್ ಯು ಸರ್